ಜೀವನವೇ ಒಂದು ಪ್ರಯಾಣ ಆ ಪ್ರಯಾಣದಂತೆ ನನಗೂ ಮೊದಲಿನಿಂದನು ಪ್ರವಾಸ ಅಂದರೆ ಬಹಳ ಹವ್ಯಾಸ

ಜವಾಬ್ದಾರಿಯಿಂದಾಗಿ ನನ್ಗೆ ಎಲ್ಲೂ ಹೊರಗೆ ಹೋಗೋದು ಆಗಿರಲಿಲ್ಲ ನಾನು ಹ ನನ್ನ ನಲವತ್ತೆಂಟನೇ ವಯಸ್ಸಿಗೆ ಯೂನಿವರ್ಸಿಟಿಯಲ್ಲಿ ಜಾಬಿಗೆ ಸೇರಿದೆ ನನ್ನ ಕೈ ಸ್ವತಂತ್ರವಾಯಿತು ನನಗೆ ಒಂದು ಜಾಬ್ ಕೌಟುಂಬಿಕ ಜವಾಬ್ದಾರಿಗಳು ಕಡಿಮೆ ಆದವು ಆಗ ನನ್ಗೆ ಪ್ರವಾಸಕ್ಕೆ ಹೋಗಬೇಕು ಅಂತ ಭಾಳ ಆಸೆ ಇತ್ತ ಹಂಗೆ ಎಲ್ಲ ವರ್ಷಕ್ಕೆ ಒಂದು ಸಲನಾದರೂ ದೊಡ್ಡ ದೂರದ ಪ್ರವಾಸವನ್ನ ಮಾಡ್ತಿದ್ದೆ ಯಾಕಂದ್ರ ಮೊದಲಿಂದ ಎಲ್ಲರು ಹೇಳ್ತಿದ್ದರು ಕೋಶ ಓದಿರಿ ದೇಶ ಸುತ್ತಿರಿ ಅಂತ ಹಂಗೆ ನನಗೆ ಒಂದಿಷ್ಟು ಯಾಕೋ ಮೊದಲಿನಿಂದಲೂ ಪ್ರವಾಸ ಮಾಡುದ್ರ ಹವ್ಯಾಸ ಇತ್ತು ಭಾಳ ಸೇರ್ತಿತಿ ನನಗೆ ಪ್ರವಾಸ ಅಂದ್ರ ಅದು ಯಾವಾಗಲೂ ಪ್ರಯಾಸ ಅನಸಲಿಲ್ಲ ಪ್ರಯಾಣದೊಳಗೆ ಪ್ರ ಸ್ವಲ್ಪ ಸೊಲ್ಪ ಮಟ್ಟಿಗೆ ಪ್ರಯಾಸ ಆದರೂ ಅದ್ರ ಬಗ್ಗೆ ನನಗೆ ಯಾವಾಗಲೂ ದುಃಖ ಅನಸಲಿಲ್ಲ ಕೆಟ್ಟ ಅನಸಲಿಲ್ಲ ಕಷ್ಟ ಆಗಲಿಲ್ಲ ಆದರಿಂದ ನಾನು ಹವ್ಯಾಸ ಅಂತಲೇ ಮೊದಲನೇ ಸಲ ನಾನು ತೊಂಬತ್ತು ನೂರ ಎರಡು ಸಾವಿರದಲ್ಲಿ ಕಾಶಿ ಯಾತ್ರೆಗೆ ಹೋದೆ ಕಾಶಿ ಯಾತ್ರೆಗೆ ಹೋ ಒಂದು ಹತ್ತು ದಿವಸ ಹೋಗಿ ಕೇವಲ ಕಾಶಿಯಲ್ಲೇ ಇದ್ದು ಅಲ್ಲಿ ಗಂಗಾ ಸ್ನಾನ ವಿಶ್ವನಾಥನ ದರ್ಶನ ಮಾಡಿದ್ಮ್ಯಾಲ ಭಾಳ ಸಂತೋಷ ಆಯಿತು ಅದೇ ರೀತಿ ವರ್ಷ ವರ್ಷನು ನಾನು ಎಲ್ಲರ ಪ್ಲ್ಯಾನ್ ಮಾಡ್ತಿದ್ದೆ ನಮ್ಮ ದೇಶದಲ್ಲಿ ನೋಡಬೇಕಾದ ಸ್ಥಳಗಳ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಪ್ರವಾಸಿ ಸ್ಥಳಗಳು ಅದಾವ ಅದರಂತೆ ನಾನು ಕೆಲವೊಂದ ಸೆಲೆಕ್ಟಿವಾಗಿ ನೋಡಲೇ ಬೇಕು ಅನಿಸ್ತಿತ್ತು ನನಗೆ ಏನೇ ವಿಚಾರ ಬಂದರೂ ಪ್ರವಾಸ ಮಾಡಬೇಕೂ ಅನ್ಸಿದ ತಕ್ಷಣ ನನ್ನ ಮನಸ್ಸು ಉತ್ಸಾಹದಿಂದ ತಯಾರು ಆಗ್ತಿತ್ತು ಅದರಿಂದ ನಾನು ಭಾಳ ಸಂತೋಷದಿಂದ ಪ್ರಯಾಸಕ್ಕೆ ಹೋಗ್ತಿದ್ದೆ ಅದೇ ರೀತಿ ನನಗೆ ಒಂದು ಗ್ರೂಪ್ಪನ್ನು ಚೆನ್ನಾಗಿ ಇರುವಂಥಾ ನನ್ನ ಸಹೋದರಿಯರು ಅವರ ಜೊತೆಗಿರುವಂಥಾ ಫ್ರೆಂಡ್ಸ್ ಎಲ್ಲಾ ಸಿಕ್ಕರು ಹಾಗಾಗಿ ಪೂಣಾದಿಂದ ಒಂದು ಹತ್ತು ಜನ ನಾವು ಪ್ರತಿ ವರ್ಷಕ್ಕೆ ಒಂದು ಸಲ ರಜ ಪ್ರವಾಸ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿದ್ವಿ ಅವರೆಲ್ಲಾ ಪ್ಲ್ಯಾನ್ ಮಾಡ್ತಿದ್ದರು ಅದರಂತೆ ನಾನು ಇಲ್ಲಿಂದ ಪುಣಾಕೆ ಹೊಕ್ತಿದ್ದೆ ನನ್ನ ತಂಗಿ ತಂಗಿ ಯಜ್ಮಾನರು ಬರ್ತಿದ್ದರು ಹಂಗಾಗಿ ನಮ್ಮದೆಲ್ಲ ಒಂದು ಚಲೋ ಗ್ರೂಪ್ ಆಗಿತ್ತು ಆಗ ನಾನು ಒಂದು ಇದು ಎರಡನೇ ಸಲಕ್ಕೆ ಚಾರ್ಧಾಮ ಯಾತ್ರಕ್ಕೆ ಹೋದೆ ಚಾರ್ಧಾಮ ಯಾತ್ರ ಮಾಡಬೇಕು ಅಂತ ಯಾಕೆ ಮನ್ಸಿಗೆ ಬಂತೋ ಗೊತ್ತಿಲ್ಲ ಆದ್ರ ಅದಮ್ಯ ಆಸೆ ಮಾತ್ರ ಇತ್ತು ಹಿಮಾಲಯವನ್ನ ಕಾಣಬೇಕು ಅಂತ ವಯಸ್ಸು ಸಣ್ದು ಇತ್ತು ಹಿಮಾಲಯ್ದ ಟ್ರೆಕ್ಕಿಂಗ್ ಮಾಡುವ ಸಾಧ್ಯ ಇತ್ತು ಅಲ್ಲಿಂದ ನಾವು ಗೌರಿಕುಂಡದಿಂದ ಬ್ ಕೇದಾರನಾಥದ್ವರೆಗಿನ ಹದಿನಾಲ್ಕು ಕಿಲೋಮೀಟ್ರ್ ಪ್ರವಾಸವನ್ನ ನಡೆದೇ ಮಾಡ್ದ್ವಿ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ಈಗ ಅದ್ರ ಮಹತ್ವ ಅಂತ ಗೊತ್ತಾಗ್ತಿತ್ತು ಈಗ ಯಾಕಂದ್ರ ಅಲ್ಲಿ ಕಂಡೀಶನ್ ನೋಡಿದರೆ ಯಾವಾಗಲೂ ಯಾವುದೂ ಸ್ಥಿರವಾಗಿ ಇರುವುದಿಲ್ಲ ಅಂಥಾ ಸ್ಥಿತಿಯೊಳಗೆ ನಾವು ಹದನಾಲ್ಕು ಕಿಲೋಮೀಟ್ರ್ ನಡ್ದು ಹೋದ್ದ್ವಿ ಒಂದು ಬೆಳಗ್ಗೆ ಎಂಟು ಗಂಟೆಗೆ ಶುರು ಮಾಡಿದ್ದು

ಅತಿಶಯವಾದ ದೀ ಕಠಿಣ ಥರ ಕ್ರಮ ಕ್ರಮವಾಗಿತ್ತು ಆದರೂ ನಾವು ಅದನ್ನ ಸಾಹಸದಿಂದ ಮಾಡ್ದ್ವಿ ಅಲ್ಲಿ ಹಿಮಾಲಯದಲ್ಲಿ ಫಸ್ಟ್ ಟೈಮ್ ನೋಡಿದಾಗ ನನ್ಗೆ ಆದ ಆನಂದವನ್ನ ನನಗೆ ಹೇಳೋಕೆ ಶಬ್ದಗಳೇ ಇಲ್ಲ ಅಷ್ಟೊಂದು ಸಮಾಧಾನ ಆಯಿತು ಆ ಬಿಳಿ ಬಿಳಿ ಬಿಳಿ ಬಿಳಿ ಬಿಳಿ ಬಿಳಿ ಶುಭ್ರ ಬ ಹಿಮಾಲಯವನ್ನ ನೋಡಿ ನನಗೆ ಅತಿಶಯ್ಗ ಸಂತೋಷ ಆಯಿತು ಆ ಸಂತೋಷದಿಂದನೇ ನಾವು ಮುಂದಿನ ಚಾರ್ಧಾಮಿ ಯಾತ್ರಾ ಮಾಡ್ದ್ವಿ ಗಂಗೋತ್ರಿ ಮಾಡ್ದ್ವಿ ಗಂಗಾ ಮುಖಕ್ಕೆ ಅದು ಗೋ ಮುಖಕ್ ಹೋಗ್ಬೇಕಂತ ಆಸೆ ಇತ್ತು ಆದ್ರ ನನ್ನ ಜೊತೆಗೆ ಯಾರು ಬರಾಕ್ಕೆ ತಯಾರು ಆಗಲಿಲ್ಲ ಆದ್ದರಿಂದ ಅದೊಂದು ಗಂಗಾದ ಗಂಗಾ ಗೋ ಮುಖ ಉಳ್ದು ಹೋಯಿತು ಚಾರ್ಧಾಮ ಯಾತ್ರ ಮುಗ್ಸ್ಕೊಂಡು ಬಂದ್ವಿ ಆಮೇಲೆ ಮತ್ತೊಂದು ವರ್ಷಕ್ಕೆ ರಾಜಸ್ಥಾನ್ ಟ್ರಿಪ್ ಮಾಡ್ದ್ವಿ ಅಲ್ಲಿ ಟ್ರಿಪ್ನು ಭಾಳ ಚಂದ ಇತ್ತು ಯಾಕಂದರೆ ರಾಜ ಮಹಾರಾಜರು ಯಾವ ರೀತಿ ಎಷ್ಟು ವೈಭವವಿತ್ವಾಗಿ ನಮ್ಮ ದೇಶವನ್ನ ಆಳಿದ್ದರು ಎಷ್ಟು ಚೆನ್ನಾಗಿ ಇದು ಎಲ್ಲಾ ಶಿಲ್ಪಗಳನ್ನ ಇದನೆಲ್ಲ ಕಟ್ಟಿದ್ದರು ಅಂತ ನೋಡ್ದ್ವಿ ಅಲ್ಲಿ ನೋಡಿದರೆ ಅದಕ್ಕೆ ಸಂಗಮ್ರವರಿಗೆ ಕಟ್ಟಿದ ಕಲ್ಲಿನಲ್ಲಿ ಕಟ್ಟಿದ ಗುಡಿಗಳನ್ನ ನೋಡಿದ್ರ ಆಹಾ ಜಗತ್ತು ನಾನು ಭಾರತದಲ್ಲಿ ಹುಟ್ಟಿದುಕ್ಕೂ ಸಾರ್ಥಕ ಆಯಿತು ನನಗೆ ದೇವ್ರು ಕೊಟ್ಟ ಶಕ್ತಿಯಿಂದ ನಾನು ಇಲ್ಲಿ ಬರುದುಕ್ಕು ಸಾಧ್ಯ ಆಯಿತು ಅಂತ ಧನ್ಯತೆ ನಾನು ವಯ್ಸ್ತೆ ಭಾಳ ಸಂತೋಷ ಆಯ್ತು ಅಲ್ಲಿ ರಾಜಸ್ಥಾನ ನೋಡಿ ಬಂದ ಮೇಲೆ ಆಮೇಲೆ ಮತ್ತು ಅದೇ ವರ್ಷ ಮತ್ತೆಲ್ಲ ಒಂದ್ಸಲ ರಾಮೇಶ್ವರಕ್ಕೆ ಹೋಗಾಕೆ ಆ ಚಾನ್ಸ್ ಸಿಕ್ತು ಆಹಾ ರಾಮೇಶ್ವರ ಯಾತ್ರೆನೂ ಅಷ್ಟೇ ಚೆನ್ನಾಗಿತ್ತು ಅಲ್ಲಿ ಬಿಳಿ ಕಲ್ಲಿನಿಂದ ಕಟ್ದ ಆಪ್ ಕಲಾಕೃತಿಗಳನ್ನ ನೋಡಿದ್ದೆ ಈ ದಕ್ಷಿಣ ಭಾಗದಲ್ಲಿಯ ಕಲ್ಲಿ ಕರಿ ಕಲ್ಲಿನ ಕಟ್ ಕಟ್ಟಡಗಳನ್ನ ಶಿಲ್ಪಗಳನ್ನ ನೋಡಿ ನನ್ನ ಭಾರತದ ಸನಾತನ ಧರ್ಮದ ಬಗ್ಗೆ ಚಿತ್ರಕಲೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಅತಿಶಯವಾದ ಹೆಮ್ಮೆ ಉಂಟಾಯಿತು ಅದು ಹತ್ತು ದಿವ್ಸದ ಪ್ರವಾಸ ನನ್ನ ಕಂಪನಿಯಲ್ಲಿ ಕರ್ನಾಟಕದವ್ರ ಜೊತೆ ಭಾಳ ಚಂದಕ್ಕಾ ಪ್ರವಾಸ ಆಯಿತು ಅದೇ ರೀತಿನೂ ವರ್ಷಾ ವರ್ಷಾ ನಾವು ಒನ್ನೊಂದು ಪ್ರವಾಸ ಮಾಡ್ತಾನಾ ಬಂದ್ವಿ

ಎತ್ತರವಾದ ಪ್ರದೇಶ ನೋಡಿದ್ರ ಆ ಹಿಮಾಲಯ ಹಿರಿಮೆಯನ್ನು ನೋಡಿದ್ರ ನಾವು ಎಷ್ಟು ಅಲ್ಪರು ಎಷ್ಟು ಆ ದೇವರು ಮಾ ಪರಮಾತ್ಮ ಈ ಎಲ್ಲಾ ಕ್ರಿಯೇಷನ್ ಮಾಡಿದ ಆ ಪರಮಾತ್ಮ ಎಷ್ಟು ದೊಡ್ಡವನು ಅಂತ ನಮ್ಗೆ ಅನುಭವ ಆಯಿತು ನಮ್ಮ ನನ್ನ ಅಲ್ಪತೆ ಬಗ್ಗೆ ಜ್ಞಾನ ಆಯಿತು ಮಹಾಸಮುದ್ರಗಳನ್ನ ನೋಡಿದಾಗಲೂ ಮಹಾ ಮೇರು ಪರ್ವತವಾದ ಹಿಮಾಲಯಗಳನ್ನ ನೋಡಿದಾಗಲೂ ನಾವು ಮನುಷ್ಯರು ಎಷ್ಟು ಅಲ್ಪರು ಅನ್ನೋದು ಅರ್ಥ ಆಕ್ತೈತಿ ಇದು ಆಧ್ಯಾತ್ಮಿಕ ಸಾಧನೆಯೂ ಹೌದು ಸ್ ಸ್ ಆಧ್ಯಾತ್ಮಿಕ ಅನುಭವವೂ ಹೌದು ನಾವು ಏನು ಅನ್ನೋದು ತಿಳ್ಕೊಬೇಕಾದ್ರ ಜಗತ್ತು ಏನು ಐತಿ ಅನ್ನೋದು ತಿಳ್ಕೊಂಡ್ರೆ ನಾವು ಅದ್ರೊಳಗಿನ ಒಂದು ಕಣ ಅಂತ ಗೊತ್ತಾಗ್ತೈತಿ ಆದ್ದರಿಂದ ಸಾಕಷ್ಟು ಸಲ ಹಿಮಾಲಯ ನೋಡಬೇಕಂತನೇ ಆಸೆ ಆಕ್ತಿತ್ತು ನನಗೆ ಮತ್ತು ಹಿಮಾಲಯದೊಳಗೆ ಏನು ಅಂಥಾ ಆಕರ್ಷಣೆನೂ ಎಲ್ಲರಿಗೂ ಹಿಮಾಲಯ ಅಂದರೆ ಭಾಳ ಪ್ರೀತಿ ಯಾಕೋ ಯಾಕೋ ಗೊತ್ತಿಲ್ಲ ಆಧ್ಯಾತ್ಮದವ್ರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಹಿಮಾಲಯ ಅಂದ್ರ ಭಾಳ ಪ್ರೀತಿ ಯಾಕಂದ್ರ ಅಲ್ಲಿ ಹುಟ್ಟಿದ ನದಿಗಳು ಅಲ್ಲಿಯ ಸಂಗಮಗಳು ಅವು ಪ್ರಯಾಗಗಳು ನಾ ನೋಡಿದ ಎಲ್ಲಾ ಇದರೊಳಗೂ ಅತಿಶಯ ವ ಸಂದ್ ಸುಂದರವಾದವು ಸ್ ದೃಶ್ಯಗಳನ್ನ ನೋಡಿದ್ದೆ ಅದು ಪ್ರವಾಸ ಮಾಡೋದರಿಂದ ಎಷ್ಟೊಂದು ಸಂತೋಷ ಎಷ್ಟೊಂದು ಪ್ರಯೋಜನ ಐತೆ ಅನ್ನೋದು ಗೊತ್ತಾಯಿತು ಅದರಿಂದ ಅನುಭವವನ್ನ ಗಳಸ್ತೀವಿ ಅನ್ನೋದು ಗೊತ್ತಾಯಿತು ಜಗತ್ತು ನೋಡಿದ್ರ ನಾವು ಏನು ಎಲ್ಲಿ ಇದ್ದೀವಿ ಅಂತ ಗೊತ್ತಾಕೈತಿ ಆದ್ದರಿಂದ ಪ್ರವಾಸ ದೇಹದ ದದ ನಮ್ ಜ್ ಜೀವನದಲ್ಲಿ ಒಂದು ಜೀವನವೇ ಒಂದು ದೊಡ್ಡ ಪ್ರವಾಸ್ ಇದ್ದರೂ ಸಹ ಜೀವನದಲ್ಲಿ ನಾವು ಮಾಡ್ಬೇಕಾದ ಪ್ರವಾಸನು ಅಷ್ಟೇ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು ಆದರೇನ ಮತ್ತು ಅದೇ ರೀತಿ ಗುಜರಾತ್ಗೆ ಹೋದೆ ಗುಜರಾತ್ಕೆ ನನ್ನ ತಂಗಿ ಮಗ ಇದ್ದ ಅಲ್ಲಿ ಒಂದು ವಾರಕ್ಕೆ ಹೋದ್ವಿ ಮತ್ತೊಂದು ಸಲಾನು ಹೋದ್ವಿ ಅಲ್ಲಿ ಬರೋಡಾ ಅಲ್ಲಿ ಬಾ ಅರಮನೆಗಳನ್ನ ಅಲ್ಲಿ ಚಿತ್ರಕಲೆಗಳನ್ನ ಅಲ್ಲಿ ಶಶ್ ಇದನ್ನ ನೋಡ್ದ್ವಿ ನಮ್ಮ ಹದಿನಾರು ಸಲ ನಾಶಗೊಂಡ ಸೌರಾಷ್ಟ್ರದ ಮಂದಿರವನ್ನ ನೋಡಿದರೆ ಎದೆ ತುಂಬಿ ಬರುತ್ತದೆ ನಮ್ಮ ಸನಾತನ ಧರ್ಮದ ಬಗ್ಗೆ ಇದ್ದ ಪ್ರೀತಿ ಕಾಳಜಿ ಗೊತ್ತಾಗತ್ತದೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿಯು ಕೆಲವೊಂದು ಲಿಂಗ ಜ್ಯೋತಿರ್ಲಿಂಗಗಳನ್ನ ನೋಡಿ ಬಂದ್ವಿ ಭಾಳ ಸಂತೋಷ ಆಕ್ಕಿತ್ತು ಆಗೆಲ್ಲಾ ಆದ್ದರಿಂದ ನನಗೆ ಪ್ರವಾಸ ಅಂದ್ರ ಮೊದಲಿನಿಂದನೂ ಅದು ಸೇರ್ತೈತಿ ಈಗ ಸದ್ಯಕಂತು ನನ್ನ ಆರೋಗ್ಯ ದೃಷ್ಟಿಯಿಂದ ಅಥ್ವಾ ನನ್ನ ವಯಸ್ಸಿನ ದೃಷ್ಟಿಯಿಂದ ಭಾಳ ದೂರ ಹೋಗಲಿಲ್ಲ ಈಗ ನನ್ನ ಮಗ ನ್ಯೂಜಿಲ್ಯಾಂಡ್ಕೆ ಇರೋದರಿಂದ ಒಂದ್ಸಲ ನ್ಯೂಜಿಲ್ಯಾಂಡ್ಕೆ ಹೋಗಿ ಬಂದೆ ಅದೂ ಅಷ್ಟೇ ಚೆನ್ನಾಗಿರೋ ದೇಶ ಆ ಒಂದು ದೇಶದ ಅನುಭವ ನೋಡಿದ್ರ ಅಲ್ಲಿದೊಂದು ಪ್ ಅನುಭವ ಹೇಳ್ಬೇಕಂದ್ರ ಸಣ್ಣ ದೇಶ ಸಣ್ಣ ಜನಸಂಖ್ಯೆ ಆದರೂ ಎಷ್ಟು ಕ್ಲೀನಾಗಿ ಅಷ್ಟು ನೇಚರ್ನವ ಚಂದ ಐತಿ ಎಷ್ಟೆಲ್ಲಾ ಬೀಚಿಸ್ ಅದಾವ ಎಲ್ಲಾ ಬೀಚ್ಗಳು ಎಷ್ಟು ಕ್ಲೀನ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲೀನ್ ಅದು ಒಂದು ಭಾಳ ಸಂತೋಷ ಆಯಿತು ಆದ್ದರಿಂದ ನನಗೇನು ಅನ್ಸುತ್ತೆ ಅಂದ್ರ ಪ್ರವಾಸ ಜಗತ್ತಿಗೆ ಒಂದ್ ನಾ ಮನಸ್ಸಿನಿಗೆ ಮನುಷ್ಯನಿಗೆ ಭಾಳ ದೊಡ್ಡ ಪಾಠವನ್ನ ಕಲಿಸೈತಿ ಅನಿಸ್ತು ಆದ್ದರಿಂದ ಪ್ರವಾಸ ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ತೇನೆ ನಾನು ನಿಮ್ಗೆ ಎಷ್ಟು ಸಾಧ್ಯ ಐತೋ ಅಷ್ಟು ನಿಮ್ಗೆ ಆರ್ಥಿಕವಾಗಿ ತೊಂದರೆ ಇದ್ದರೆ ಸೊಲ್ಪ ಹಣ ಕೂಡ್ಸಿಟ್ಟು ಆಸ್ತಿ ಮಾಡೋ ಬದಲಾಗಿ ಆಸ್ತಿ ಮಾಡಿದ್ದು ಮಕ್ಳಿಗೆ ಆಕ್ತೈತಿ ಇಲ್ಲ ಅನ್ನಂಗಿಲ್ಲ ಆದ್ರ ನಮ್ ಸಂತೋಷಕ್ಕಾಗಿ ನಾವು ಸೊಲ್ಪ ಅದ್ರೊಳಗಿಂದ ವಿನಿಯೋಗ ಮಾಡಿ ಪ್ರವಾಸ ಮಾಡ್ಬೇಕು ಅನ್ನೋದಂತು ನಾನು ಅತಿಶಯವಾದ ಪ್ರೀತಿಯಿಂದ ಹೇಳ್ತೇನೆ ಪ್ರವಾಸ ಮಾಡೋದರಿಂದನ ಮನುಷ್ಯ ಪಾಠ ಕಲಿತಾನೆ ಸಹನೆ ಕಲಿತಾನೆ ಆದ್ದರಿಂದ ಪ್ರವಾಸ ಎಲ್ಲರಿಗೂ ಅವಶ್ಯಕ ಆ ಪ್ರವಾಸದಿಂದಲೇ ನನ್ಗ ಇಷ್ಟೊಂದು ಸಂತೋಷ ಆಕೈತಿ ಏನೋ ಸಾಮಾನು ಕೊಂಡ್ರ ಆಗ್ತೈತೆ ಇಲ್ಲೋ ಬಂಗಾರ ತಗೊಂಡ್ರ ಆಗ್ತೈತೆ ಇಲ್ಲೋ ಅದ್ಕಿಂತ ಹೆಚ್ಚು ನನಗೆ ಪ್ರವಾಸ ಮಾಡಿ ಬಂದ್ರ ಆಕೈತಿ ಅದೇ ರೀತಿ ನಾನು ಈಗಲೂ ಇನ್ನು ಇನ್ನು ಸಹ ಈಗ ನಮ್ಮ ದೇಶದ ನಮ್ಮ ಕರ್ನಾಟಕದ ಮಡಿಕೇರಿ ದ ಧರ್ಮಸ್ಥಳ ಸುಬ್ರಹ್ಮಣ್ಯ ಶೃಂಗೇರಿ ಹೊರನಾಡು ಆಹಾ ಒಂದಾ ಎರಡಾ ಏನು ಹೇಳಲಿ ಈ ಕಡೆ ನೋಡಿದ್ರ ಹಂಪಿ ಆ ಕಡೆ ನೋಡಿದ್ರ ವಿಜಯನಗರ ಆ ಕಡೆ ನೋಡಿದ್ರ ಚಾಲುಕ್ಯರು ಎಲ್ಲಾರ ಶಲ್ಪ್ ಶಿಲ್ಪ ಬೇಲೂರು ಹಳೇಬೀಡಿನ ಶಿಲ್ಪ ನೋಡಿದರೆ ಜಗತ್ತು ಪ್ರಸಿದ್ಧ ಶಿಲ್ಪಗಳು ಅವೆಲ್ಲ ಅವುಗಳನ್ನ ನೋಡ್ದಿದ್ರ ನಾವು ಕ ಕ ಅದು ಕರ್ನಾಟಕದಲ್ಲಿ ಹುಟ್ಟಿದ್ದು ಸಾರ್ಥಕ ಆಗಲಿಲ್ಲ ಆದ್ದರಿಂದ ಎಲ್ಲರೂ ಎಲ್ಲರೂ ಸಾಧ್ಯ ಆದಷ್ಟು ಪ್ರವಾಸ ಮಾಡ್ರಿ ಪ್ರವಾಸದ ಅನುಭವವನ್ನ ಪಡ್ ಹಂಚ್ಕೊಳ್ರಿ ಪ್ರವಾಸ ಅತಿಶಯ್ವಾ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ರಿ ಅಂತ ನನ್ನ ವಿಚಾರ ಪ್ರವಾಸ ಮಾಡೋದರಿಂದನ ಅನುಭವ ಹೆಚ್ಚು ಆಗ್ತೈತಿ ಮನುಷ್ಯನಿಗೆ ಬೇರೆ ಬೇರೆ ಜನರ ಜೀವನ ನೀತಿ ಗೊತ್ತಾಗಿರ್ತೈತೆ ಅವ್ರ ಅವ್ರ ಕಷ್ಟ ಯಾ ರೀತಿ ಕಷ್ಟ ಪಡ್ತಾರಾ ಇಲ್ಲೇ ಮಲೆನಾಡಿನ ಜನ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾಕೈತಿ ಅಲ್ಲಿ ಹಿಮಾಲಯ್ದವ್ರು ಎಷ್ಟು ಕಷ್ಟ ಪಡ್ತಾರಂದು ಗೊತ್ತಾಕೈತಿ ಆದ್ದರಿಂದ ಪ್ರವಾಸ ಪ್ರಯಾಸ ಆದರೂ ಸಹ ಸಂತೋಷವನ್ನ ಕೊಡುವಂಥ ಅತಿಶಯವಾದ ಅನುಭವ ಅಂತ ನನ್ನ ಅಭಿಪ್ರಾಯ ಪ್ರವಾಸ ಮಾಡೋದರಿಂದ ಸೊಲ್ಪ ಖರ್ಚ್ ಆದರೂ ಸೊಲ್ಪ ಕಷ್ಟ ಆದರೂ ಅದರಿಂದ ಸಿಗುವ ಆನಂದ ಕೇವಲ ಅದು ಆನಂದ ಮಾತ್ರ ಉಳಿತೈತಿ ಆ ಕಷ್ಟ ಆ ಪ್ರಯಾಸ ಮರೆತು ಹೋಗ್ಬಿಡ್ತೈತಿ ಪ್ರಯೋ ಪ್ರವಾಸ ಮಾಡಿದ ಅದನ್ನು ನೋಡಿ ಬಂದೀನಿ ಇದನ್ನು ನೋಡಿ ಬಂದೀನಿ ಅಂತ ಹೇಳುವಾಗ ಹೆಮ್ಮೆ ಅನಸ್ತೈತಿ ಆದ್ದರಿಂದ ಎಲ್ಲರೂ ಪ್ರವಾಸ ಮಾಡಿರಿ ನನಗಂತೂ ಭಾಳ ಸೇರ್ತೈತಿ ಪ್ರವಾಸ ಧನ್ಯವಾದಗಳು